ಮೊದಲು ಈ ಥರ ಮಿಕ್ಸರು ಗ್ರ್ಯಾನೇಡು ಗ್ಯಾಸು ಸಿಲಿಂಡರು ಯಾವುವು ಇರಲಿಲ್ಲ ಸೌದೆಯಲ್ಲಿ ಅಡಿಗೆ ಮಾಡುತ್ತಿದ್ದರು ಆಗಿನ ಕಾಲದಲ್ಲಿ ಅತಿ ಹೆಚ್ಚು ಕಾಲ ಜನರು ಜೀವಂತವಾಗಿ ಉಳಿಯುತ್ತಿದ್ದರು ಈಗ ಈಗ ಅಪ್ಡೇಟಾಗಿದೆ ಗ್ಯಾಸು ಸಿಲಿಂಡರ್ ಇವೆಲ್ಲ ಬಂದಾಗಿಂದ ಜನರ ಜೀವನದ ಭವಿಷ್ಯ ಕಡಿಮೆ ಆಗ್ತಾ ಇದೆ ಮೊದಲು ಅಡಿಗೆಯಲ್ಲಿ ಬೇಯಿಸಿ ತಿನ್ನುವಂತಥ ಆಹಾರ ತುಂಬ ರುಚಿಕರವಾಗಿರುತ್ತಿತ್ತು ಅದೇ ಮಿಕ್ಸ ಮಿಕ್ಷ್ ಸಿಲಿಂಡರ್ ಗ್ರೈಂಡರ್ ಗ್ರೈಂಡರಲ್ಲಿ ಜಾಸ್ತಿ ಪುಡಿಯಾಗುತ್ತದೆ ಆದರೆ ಹಳೆ ಕಾಲದಲ್ಲಿ ಬಂಡೆಗಳ ಮೇಲೆಯೇ ಪುಡಿ ಮಾಡುತ್ತಿದ್ದರು ಆಗ ಅದು ಅತಿ ಹೆಚ್ಚು ರುಚಿಕರವಾಗಿ ಬಳ್ಕೆ ಆಗುತ್ತಿತ್ತು ಆದರೆ ಆಗಿನ ಕಾಲದಲ್ಲಿ ಹೆಚ್ಚು ಪೌಷ್ಟಿಕಾಂಶತೆ ಪೌಷ್ಟಿಕಾಂಶಗಳಿಂದ ಆಹಾರವನ್ನು ತೆಗೆದುಕೊಳ್ಳುತ್ತಿದ್ದರು ಈಗಿನ ಕಾಲದಲ್ಲಿ ಎಲ್ಲ ಅಪ್ಡೇಟಾಗಿದೆ ಹೊರ್ತು ಜನರ ಜೀವನ ಅಪ್ಡೇಟ್ ಆಗಿಲ್ಲ ಆಗ್ತಾ ಇಲ್ಲ ಅದಕ್ಕೆ ಕಾರಣ ಅಪ್ಡೇಟು ಅಪ್ಡೇಟ್ ಆಗೋದರ ಜೊತೆಗೆ ತಮ್ಮ ಜೀವನದ ವಯಸ್ಸೂ ಕಡಿಮೆ ಮಾಡ್ಕೊಳ್ಳುತ್ತಿದ್ದಾರೆ ಮೊದಲಿನ ಕಾಲದಲ್ಲಿ ಎಲ್ಲ ನೈಸರ್ಗಿಕವಾಗಿ ಬೆಳ್ದು ನೈಸರ್ಗಿಕವಾಗಿರತಕ್ಕಂತಹ ಬೆಳೆಗಳಿಂದ ಬಂದ ಆಹಾರವನ್ನು ಸೇವನೆ ಮಾಡುವುದರಿಂದ ಅತಿ ಹೆಚ್ಚು ಕಾಲ ಜನರು ಜೀವಿಸುತ್ತಿದ್ದರು ಈಗ ಅಡಿಗೆ ಮಾಡುವುದು ಸುಲಭ ಯಾಕಂದರೆ ಎಲ್ಲ ರೀತಿಯ ರೆಡಿಮೇಡ್ ಫುಡ್ಡು ದೊರೆಯುತ್ತಿದೆ ಮುಂದಿನ ಕಾಲದ ಮುಂದೆ ಇಂದಿನ ಕಾಲದಲ್ಲಿ ಹಾಗಲ್ಲ ಎಲ್ಲ ಅವರಿಗೆ ಬೇಕಾಗಿರತಕ್ಕಂತಹ ಮಸಾಲೆ ಪದಾರ್ಥಗಳನ್ನು ಅವರೇ ರೆಡಿ ಮಾಡ್ಕೊಳ್ತಿದ್ರು ಆಗ ಇ ಜೀವಂತವಾಗಿ ಪೌಷ್ಟಿಕಾಂಶಗಳು ಚೆನ್ನಾಗಿ ದೊರೆಯುತ್ತಿತ್ತು ಈಗ ಎಲ್ಲ ರೀತಿಯವರು ಬೀಜಗಳಿಗೆ ಆಗಿರಲಿ ಬೆಲೆಗಳ್ಗಾಗಿರ್ಲಿ ಅಷ್ಟೇನೂ